ಹಳ್ಳಿಗಳಲ್ಲಿರುವ ಜನರು ತಮ್ಮ ಸಂಪ್ರದಾಯಗಳನ್ನು ಮರೆತು ಬಿಡೋದಿಲ್ಲ ಹಳ್ಳಿಯಲ್ಲಿರುವಾಗ ಆದರೆ ಹೊರಗೆ ಬರುವಾಗ ಅಂದರೆ ಹಳ್ಳಿಂದ ಹೊರಗಿನ ಒಂದು ಸಿಟಿ ಆಗಿರಬೋದು ನಗರ ಅಂತ ಪ್ರದೇಶಗಳಿಗೆ ಬಂದಾಗ ಅವರಿಗೆ ಹಳ್ಳಿಗಳಲ್ಲಿರುವ ಇದು ಕಲ್ಚರ್ ಅಲ್ಲಿಯ ಸಂಪ್ರದಾಯಗಳನ್ನೆಲ್ಲವರು ಆಚರಿಸೋದಿಲ್ಲ ಅಂದರೆ ಅಲ್ಲಿಯ ಸಂಪ್ರದಾಯಗಳನ್ನೆಲ್ಲ ಅಷ್ಟು ಸ್ಪಷ್ಟದಿಂದ ಮಾಡೋದಿಲ್ಲ ಆದರೆ ಹಳ್ಳಿಗಳಿಲ್ಲಿರುವಾಗ ಅವರು ಅವರ ಮನಸ್ಸಲ್ಲಿರುತ್ತದೆ ಇದು ನಮ್ಮ ಊರು ನಾವಿರುವಂತ ಸ್ಥಳ ಇಲೊಂದು ಸಂಪ್ರದಾಯ ಇದೆ ಇಲೊಂದು ಕಲ್ಚರ್ ಇದೆ ಅಂತೆಲ್ಲ ಎಣಿಸಿ ಅವರಿಗೆ ಅಲ್ಲಿ ಯಾವ ರೀತಿಯಲ್ಲಿರ್ಬೇಕು ಆ ರೀತಿಯಲ್ಲಿರ್ತಾರೆ ಆದರೆ ಅಲ್ಲಿ ಸಿಟಿಗೆ ಬಂದ ತಕ್ಷಣ ಅವರ ಒಂದೂ ಸ್ವಭಾವ ಚೇಂಜ್ ಆಗೋದಿರ್ಬೋದು ಅವರು ಪೂರ್ತಿಯಾಗಿ ಬದಲಾಗ್ತಾರೆ ಹೇಗೇಂದರೆ ಇಲ್ಲಿ ತುಂಬ ಜನರು ಕ್ಲಬ್ಗೆ ಹೋಗಿರ್ಬೋ ಹೋಗೋದಿರ್ಬೋದು ಬಾರ್ ಹೋಗೋದಿರ್ಬೋದು ಅಥವಾ ಕೆಲವು ಪ್ರದೇಶಗಳಿಗೆ ಹೋಗೋದಿರ್ಬೋದು ಹೋಗ್ತಾರೆ ಕೆಲವು ಕಡೆಗಳಲ್ಲಿ ಹೋಗ್ತಾರೆ ಉದಾಹರಣೆಗೆ ಒಂದು ಆ ಹಳ್ಳಿಯ ಜನರು ಸಿಟಿಗೆ ಬರ್ತಾರೆ ಯಾಕೆಂದರೆ ಅವರಿಗೆ ಕೆಲಸ ಸಿಕ್ಕೋದಿರ್ಬೋದು ಇಂತ ಮುಂತಾದ ಒಂದು ಕಾರಣಗಳಿಂದಾಗಿರ್ಬೋದು ಹಳ್ಳಿಯ ಜನರು ಸಿಟಿಗೆ ಬರ್ತಾರೆ ಆದರೆ ಸಿಟಿಯಲ್ಲಿ ಹಳ್ಳಿಯ ಒಂದು ಸಂಪ್ರದಾಯಗಳನ್ನವರು ಸಿಟಿಯಲ್ಲಿ ಆಚರಿಸೋದಿಲ್ಲ ಯಾಕೆಂದ್ರೆ ಸಿಟಿಯಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಲ್ಲಿರ್ತಾರೆ ನಗರ ಪದೇಶಗಳಲ್ಲಿ ಯಾವ ರೀತಿ ಆಚರಣೆಗಳನ್ನು ಮಾಡ್ಬೊ ಮಾಡ್ತಾರಂದರೆ ಉದಾಹರಣೆಗೆ ಕ್ಲಬ್ ಹೋಗೋದಿರ್ಬೋದು ಪಾರ್ಟಿ ಮುಂತಾದವುಗಳನ್ನು ಮಾಡ್ತಾರೆ ಹಳ್ಳಿಗಳಲ್ಲಿ ಪೂಜೆ ಪುನಸ್ಕಾರ ಒಂದು ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿ ಕೂತ್ಕೊಳ್ಳೋದೂ ಮನೆಗಳಲ್ಲಿ ಒಂದು ಒಟ್ಟಾಗಿರೋದು ಅಂಥದ್ದೆಲ್ಲ ಮಾಡ್ಬೋದು ಆದರೆ ನಗರಗಳಿಗೆ ಬಂದ ತಕ್ಷಣ ಅವರ ಬಿಹೇವಿಯರ್ ಚೇಂಜ್ ಆಗ್ತದೆ ಈಗ ಉದಾಹರಣೆಗೆ ನಾವೇ ಮನೆಲ್ಲೊಂದು ಪೂಜೆ ಅಥವಾ ಏನಾದರೊಂದು ಸಾಂಪ್ರದಾಯಿಕ ಏನಾದರೊಂದು ಕಾರ್ಯಕ್ರಮ ಇದ್ದಾಗ ನಾವು ಯಾವ ರೀತಿ ಉಡುಗೆಗಳನ್ನು ಹಾಕಿಕೊಳ್ತೇವೆ ಉದಾಹರಣೆಗೆ ಸಾರಿ ಅದು ಮನೇಲಿ ಏನಾದದರು ಪೂಜೆಗಳಿದ್ದರೆ ಸಾರಿ ಹಾಕ್ಕೊಳ್ತೇವೆ ಅಥವಾ ದೊಡ್ಡ ಉದಾಹರಣೆ ಏನೆಂದ್ರೆ ದೇವಾಲಯ ದೇವಾಲಯಕ್ಕೋ ದೇವಸ್ಥಾನಕ್ಕೆ ಹೋಗುವಾಗ ನಾವು ಶುದ್ದ ಒಂದು ಒಳ್ಳೆ ರೀತಿಯಲ್ಲಿ ಮೈ ತುಂಬ ಬಟ್ಟೆ ಹಾಕೀ ಉಡುಗೆ ಒಳ್ಳೆ ರೀತಿಯಲ್ಲಿ ಕಾಣುವಾಗೇ ಗಂಧ ಸ್ನಾನ ಮಾಡೀ ಸಾರೀ ಅಥವಾ ಚೂಡಿದಾರ್ ಹಾಕ್ಕೊಂಡೊಗ್ತೇವೆ ಅದೇ ನಾವು ಕ್ಲಪ್ ಪಾರ್ಟಿ ಇಂಥಾ ಪ್ಲೇಸ್ಗಳಿಗೆ ಹೋಗುವಾಗ ಯಾವ ರೀತಿಯಾಗಿ ಡ್ರೆಸ್ ಮಾಡಿಕೊಂಡೋಗ್ತೇವೆ ಅಂದರೆ ಹಾಫ್ ಡ್ರೆಸ್ ಇರ್ಬೋದು ಅಥವಾ ಜೀನ್ಸ್ ಇಂಥಾ ಡ್ರೆಸ್ಗಗಳನ್ನೆಲ್ಲ ಹಾಕ್ಕೊಂಡೋಗ್ತೇವೆ ದೊಡ್ಡ ಉದಾಹರಣೆ ಇದೆ ಅಂದರೆ ನಮ್ಮ ಬಿಹೇವಿಯರ್ ಯಾವ ಪ್ಲೇಸಿಗೆ ಹೋಗುವಾಗ ಯಾವ ರೀತಿಯಲ್ಲಿರಬೇಕು ಹಾಗೆ ಆಗ್ತದೆ ಆ ರೀತಿ ನಮ್ಮ ಬಿಹೇವಿಯರ್ ಚೇಂಜ್ ಆಗ್ತದೆ ಹಾಗೆ ಹಳ್ಳಿಯ ಜನರು ಕೂಡ ಹಳ್ಳಿಗಳಲ್ಲಿರುವಾಗ ಹಳ್ಳಿ ಥರ ಇರ್ ಹಳ್ಳಿಯಲ್ಲಿ ಯಾವ ರೀತಿ ಇರ್ಬೇಕು ಆ ರೀತಿ ಇರ್ತಾರೆ ನಗರ ಪ್ರದೇಶಕ್ಕೆ ಬಂದಾಗ ನಗರ ಪ್ರದೇಶಗಳಲ್ಲಿ ಯಾವ ರೀತಿಯಲ್ಲಿರ್ಬೇಕು ಆ ರೀತಿಯಲ್ಲಿರ್ತಾರೆ ತುಂಬ ಝ ಹೇ ನೋಡೋದಾದ್ರೆ ಹಳ್ಳಿಯ ಜನ ನಗರಕ್ಕೆ ಬಂದ ಮೇಲೆ ತಮ್ಮ ವರ್ತನೆಗಳನ್ನು ಸ್ವಲ್ಪ ಬದಲಾ ವರ್ತನೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಳೊದಿರ್ಬೋದು ಅಥವಾ ಅವರೇ ಬದಲಾಗೋದಿರ್ಬೋದು ಅಂದರೆ ನಗರ ಜೀವನಕ್ಕೆ ಅವರು ತುಂಬಾ ಸೆಟ್ ಆಗಿ ಹೋಗ್ತಾರೆ ಅಲ್ಲಿಯ ನಗರ ಜೀವನದಲ್ಲಿ ಮಾಡಿಕೊಳ್ಳುವಂತ ಪಾರ್ಟಿ ಇರ್ಬೋದು ಕೆಲವು ಆಚರಣೆಗಳಿರ್ಬೋದು ಕ್ಲಬ್ ಕುಡಿಯೋದು ಇಂಥದ್ದನ್ನೆಲ್ಲಾ ಮಾಡಿಕೊಳ್ತಾರೆ ನಾನೊಂದು ಉದಾಹರಣೆ ನೋಡಿದ್ದೇನಂದರೆ ಒಬ್ಬರು ಕಂಡೆಕ್ಟರ್ ಹೇಳಿದ್ದು ಅವರು ಬಸವಣ್ಣರವರ ದೊಡ್ಡ ಭಕ್ತ ಅವರ ಊರಲ್ಲಿ ಅವರಿಗೆ ವೆಜ್ ವೆಜ್ ಮಾತ್ರ ನಾನ್ವೆಜ್ ತಿನ್ನಲಿಕ್ಕಿಲ್ಲ ಹಾಗಾಗಿ ಅವರು ಏನು ಮಾಡ್ತಾರಂದರೆ ಊರಿಗೆ ಹೋಗುವಾಗ

ಬ ತನ್ನ ಭಕ್ತ ಒದು ವ್ಯಕ್ತಿತ್ವವನ್ನು ಊರಲ್ಲಿ ಬಿಟ್ಟು ಬರ್ತಾರೆ ಇಲ್ಲಿ ಬಂದು ಅವರು ಭಕ್ತರಾಗಿರುದಿಲ್ಲ ಅಂದರೆ ದುಡೀಲಿಕ್ಕೆ ಯಾವ ರೀತಿಯಿರ ಯಲ್ಲಿ ಇರಬೇಕು ಆ ರೀತಿಯಲ್ಲಿ ಅವರು ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಅದೆ ಹಳ್ಳಿಗಳಲ್ಲಿ ತುಂಬ ಜನ ಹಾಗೆ ಹಳ್ಳಿಗಲಿಳಲ್ಲಿರುವ ಸಂಪ್ರದಾಯ ಭಕ್ತಿ ಕೆಲವು ಆಚರಣೆಗಳನ್ನೆಲ್ಲ ಹಳ್ಳಿಯಲ್ಲಿಯೇ ಬಿಟ್ಟು ಬರ್ತಾರೆ ನಗರ ಪ್ರದೇಶಕ್ಕೆ ಬಂದರು ಕೂಡ ಬಂದು

ನಗರದಲ್ಲಿ ಇರೋದಿಲ್ಲ ನಗರಕ್ಕೆ ಬಂದ ತಕ್ಷಣ ಅವರು ಚೇಂಜ್ ಆಗಿ ಬಿಡ್ತಾರೆ ಬೇರೆ ಇತರ ಜನರನ್ನು ನೋಡಿ ಬೇರೆಯವರು ಕುಡಿಲಿಕ್ಕೆ ಹೋಗೋದನ್ನು ನೋಡಿ ಇವರು ಕುಡಿಲಿಕ್ಕೆ ಹೋಗ್ಬೋದು ಅಥವ ಡ್ರೆಸ್ಸಿಂಗ್ ಸ್ಟೈಲ್ ನೋಡಿ ಇವರು ಡ್ರೆಸ್ಸಿಂಗ್ ಸ್ಟೈಲ್ ಚೇಂಜ್ ಮಾಡ್ಕೊಬೋದು ಅಂಥದ್ದೆಲ್ಲ ನಾವು ಕೂಡ ಇಂಥದ್ದೆಲ್ಲ ಮಾಡ್ತೇವೆ ಹೇಗೆ ಅಂದರೆ ಅದೇ ಒಂದು ಡ್ರೆಸ್ಸ್ ನಾವೀಗ ಒಂದು ಹಳ್ಳಿಗೋಗಬೇಕಾದ್ರೆ ಯಾವ ರೀತಿ ಡ್ರೆಸ್ ಅರ್ಧಂಬರ್ಧ ಬಟ್ಟೆ ಮೈ ತೋರಿಸುವಂತ ಡ್ರೆಸ್ಸ್ಗಳನ್ನೆಲ್ಲ ನಾವು ಹಳ್ಳಿಗೆ ಹೋಗುವಾಗ ಹಾಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಹೋಗಿ ಯಾಕೆಂದ್ರೆ ಅಲ್ಲಿಯ ಜನರಿಗೆ ಅದೆಲ್ಲ ಗೊತ್ತಿರೋದಿಲ್ಲ ಅವ್ರು ಒಂಥರಾ ನೋಡ್ಬೊದಿರ್ಬೋದು ಕೆಟ್ಟ ದೃಷ್ಟಿಯಿಂದ ನೋಡ್ಬೊದಿರ್ಬೋದು ಅಥವಾ ಇವಳೆಂತ ಈ ಥರ ಬಂದಿದ್ದಾಳಲ್ಲಾ ಹಳ್ಳಿ ಈ ಈ ಪ್ರದೇಶಕ್ಕೆ ಯಾಕೆಂದ್ರೆ ಅಲ್ಲಿಯ ಜನರು ಆ ಥರ ಉಡುಗೆಗಳನ್ನು ಹಾಕ್ಕೊಳ್ಳೊದಿಲ್ಲ ಹಾಗಾಗಿ ಅವರಿಗೆ ಗೊತ್ತಿರೋದಿಲ್ಲ ಅದೇ ನಾವು ನಗರ ಪ್ರದೇಶದಲ್ಲಿರುವಾಗ ಇದು ನಮ್ಮದೆ ಊರು ಹೇಗೆ ಬೇಕಾದರು ಇರ್ಬೋದು ಯಾವ ರೀತಿಯಲ್ಲಿ ಬೇಕಾದರೆ ಇರ್ಬೋದಂತೇಳಿ ನಾವು ನಮ್ಮಷ್ಟಕ್ಕೆ ಇಲ್ಲಿಯ ಇಲ್ಲಿಗೆ ಹೇಗೆ ಮ್ಯಾಚ್ ಆಗ್ತದೆ ಆ ರೀತಿಯಲ್ಲಿ ನಾವು ಬಟ್ಟೆಗಳನ್ನು ಹಾಕ್ಕಿಕೊಳ್ತೇವೆ ಇದು ನನ್ನ ಜೀವನದಲ್ಲಿ ನಾನು ನೋಡಿದ್ದು ಅಂದರೆ ಹಳ್ಳಿಗೆ ಹೋಗುವಾಗ ಬೇರೆ ಥರ ಬಟ್ಟೆಗಳು ಒಳ್ಳೆ ಟ್ರೆಡೀಶ್ನಲ್ ಆಗಿ ಸಾರಿ ಇರ್ಬೋದು ಚೂಡಿದಾರ್ ಇರ್ಬೋದು ಇಂಥವುಗಳನ್ನೆಲ್ಲ ಅದೇ ನಮ್ಮ ನಮ್ಮ ಊರಿಗೆ ನಾವು ಬರುವಾಗ ಒಂದು ಸಿಂಪಲ್ ಅಂದರೆ ನಮ್ಮ ಯಾವ ರೀತಿ ಇರ್ತದೆ ಜೀನ್ಸ್ ಅಥವಾ ಏನಾದರು ಒಂದು ಕಟ್ ಡ್ರೆಸ್ ಹಾಫ್ ಡ್ರೆಸ್ ಇಂಥವುಗಳನ್ನೆಲ್ಲ ಹಾಕಿ ನಾವು ಇಲ್ಲಿರ್ತೇವೆ ಇದೆ ಹಳ್ಳಿ ಮತ್ತು ನಗರ ಜನರಿಗಿರುವ ವ್ಯತ್ಯಾಸ ಅಂದರೆ ಹಳ್ಳಿಯ ಜನರು ನಗರಕ್ಕೆ ಬಂದಾಗ ಈ ರೀತಿ ಇರ್ತಾರೆ ಅವ್ರು ಈ ರೀತಿ ಅವರಿಗೆ ಅದು ಈಝಿ ಆಗ್ತದೆ ಸಮತೋಲನ ಮಾಡಲಿಕ್ಕೆ ಅಲ್ಲಿಗೋಗುವಾಗ ಹಳ್ಳಿಯಲ್ಲಿ ಹಳ್ಳಿಯ ರೀತಿ ಇರೋದು ನಗರಕ್ಕೆ ಬರುವಾಗ ನಗರದ ರೀತಿಯಲ್ಲಿ ನಗರಕ್ಕೆ ನಗರ ಪಟ್ಟಣಗಳಿಗೆ ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಲ್ಲಿರೋದು